ಪಾಪ ರೈತ್ರು ನಿಜವಾಗ್ಲೂ ಹೇಳಬೇಕಂದ್ರೆ ಸಾಕಷ್ಟು ಕಷ್ಟ ಪಡ್ತಾರೆ ಅವ್ರನ್ನು ನೋಡಿದಾಗ ಇಷ್ಟು ನಿಜವಾಗ್ಲು ಅವ್ರು ಹಾಕಿರ್ತಕ್ಕಂಥ ಡ್ರಸನ್ನು ನೋಡಿದರೆ ಅಯ್ಯೋ ಅನ್ಸುತ್ತೆ ಅವರಿಗೆ ಏಕೆಂದರೆ ಅವ್ರಿಗೆ ಖುಷಿ ಅನ್ನೋದೆ ಇರೊಲ್ಲ ಅವ್ರಲ್ಲಿ ಅವ್ರ ಕೈ ಇಡೀ ಖುಷಿ ಯದ್ರಲ್ಲೇ ಇರುತ್ತೆ ಅಂದರೆ ಬೆಳೆಯಲ್ಲಿ ಮಾತ್ರ ಅವ್ರು ಖುಷಿಯನ್ನು ಕಾಣ್ತಾರೆ ಅಂದರೆ ದಿನದಿನ ಅದು ಬೆಳೆದಾಗೆಲ್ಲ ಅವ್ರಿಗೆ ಫಲವತ್ತತೆ ಅಂತಕಂಥದ್ ಕೊಟ್ಟರೆ ಮಾತ್ರ ಅವರಿಗೆಗೆ ಸಂತೋಷ ಅನ್ನೋದು ಬರುತ್ತೆ ಇನ್ನು ಮನೆ ಅನ್ನೋದು ಅವರಿಗೆ ಭಾಳಷ್ಟು ಹಳ್ಳಿಗಳಲ್ಲಿ ರೈತ್ರು ಇರ್ತಾರೆ ಆ ರೈತರಿಗೆ ದೊಡ್ಡ ದೊಡ್ದ ಕುಟುಂಬಗಳು ಬರೋರು ಹೋಗೊವ್ರು ಬ ಬಹಳಷ್ಟು ಇದಾರೆ ಆದರೆ ಅವರಿಗೆ ಮನೆ ಸಾಗಿಸೋದೆ ಕಷ್ಟ ಇರ್ತದೆ ಜೊತೆಗೆ ಇಲ್ಲಿ ಬೀಜಗಳನ್ನು ಬಿತ್ತಿ ನೀರಿನ್ನ ಸಪ್ಲೈ ತೊಗೊಂಡು ಬೆಳೆ ಬೆಳ್ದು ಬೆಳೆ ಬಂತು ಅಂದರೆ ಅವರಿಗೆ ಆಗೋಷ್ಟ್ ಖುಷಿ ಇನ್ನುಯಾರಿಗೂ ಇಲ್ಲ ಆದರೆ ಬರಲಿಲ್ಲ ಅಂತಂದರೆ ಭಾಳ ನೋವುಗೊಳಗಾಗ್ತರೆ ಅದ್ರ ಜೊತೆಗೆ ಇಡಿ ಮನೆ ಜೀವನ ನಡಿಬೇಕು ಅಂದರೆ ಅವರು ಭಾಳಷ್ಟು ಕಷ್ಟಾನ ಪಡೀಬೇಕು ಮತ್ತು ಹೊರಗಡೆ ಎಲ್ಲಿಬೇಕರು ಸಾಲಗಳನ್ನು ಮಾಡ್ಬೌದು ಇನ್ನು ಹೊಲಕ್ಕೆ ಅಂತಂದರೆ ಸರ್ಕಾರ ಒಂದು ರೀತಿಯ ಫೆಸಿಲಿಟಿಗಳನ್ನು ಕೊಟ್ಟಿದೆ ಲೋನ್ಗೀನೆಲ್ಲ ಕೊಡುತ್ತೆ ಕೊಟ್ಟಾಗ ಅವರಿಗೇನಾಗತ್ತೆ ಅವರು ಕಟ್ಟೊಕಾಗಲ್ಲ ಕಟ್ಟೊಕಾಗಲ್ಲಅಂದರೆ ಇಲ್ಲಿ ಬೆಳೆ ಸರಿಯಾಗಿ ಬಂದಿರೊಲ್ಲ ಅವರು ಏನು ಅನ್ಕೊಂಡಿರ್ತಾರೋ ಅಷ್ಟು ಬೆಳೆ ಅನ್ನೋದು ಬಂದಿಲ್ಲ ಅಂದಾಗ ಅವರಿಗೇನಾಗತ್ತೆ ಬಹಳಷ್ಟು ನೋವು ಆಗುತ್ತೆ ಅಂದರೆ ಸಾಲ ತೀರಿಸಿ ಅವ್ರ ಮನೆ ಜೀವನ ನಡಿಯೊಷ್ಟು ಬರಬೇಕ್ ಅವ್ರಿಗೆ ಬಂದರೆ ಮಾತ್ರ ಆ ಬೆಳೆಗಾರನಿಗೆ ಒಂದು ಅಂದರೆ ರೈತನಿಗೆ ಅದೊಂದು ಅನುಕೂಲ ಅಂದರೆ ಅವ್ನು ಒಂದು ಐವತ್ತು ಸಾವಿರ ತಗೊಂಡಿದಾನಂದರೆ ಅವನಿಗೊಂದ್ ಲಕ್ಷ ಬಂತು ಅಂದರೆ ಐವತ್ತು ಸಾವಿರ ಸಾಲ ತೀರಿಸ್ತಾನೆ ಇನ್ನೊಂದು ಐವತ್ತು ಸಾವಿರವನ್ನ ಅವನು ಆರು ತಿಂಗ್ಳು ತನ್ನ ಜೀವನಕ್ಕೆ ಏವು ಬೇಕು ಅದನ್ನು ಮಾಡಿಕೊತಿರ್ತಾನೆ ಅಕಸ್ಮಾತ್ ಅವರಿಗೆ ಬರೋದೇ ಐವತ್ತು ಸಾವಿರ ಬಂದರೆ ಸಾಲದವ್ರಿಗೆ ಕಟ್ಟಿ ಅವ್ನು ಮನೆಗೆ ಏನು ಮಾಡಬೇಕು ಅಂತಹ ಒಂದು ಪರಿಸ್ಥಿತಿ ಬಂದಾಗ ಅವ್ನಿಗೆ ಆತ್ಮಹತ್ಯೆ ಮಾಡಿಕೋಬೇಕು ನನ್ನಮನೆ ಕಷ್ಟ ಮಕ್ಳದ್ದು ಮದುವೆಗಳು ಮುಂಜಿಗಳು ಒಂಥರ ಒಂದು ಅನೇಕ ರೀತಿಯ ಅವ್ರವರದ್ದೆ ಆಗಿರ್ತಕ್ಕಂತಹ ಪದ್ದತಿಗಳ್ ರೈತ್ರಿಗೆ ಇರ್ತದೆ ಏನು ಅವರು ಒಂದು ಮನುಷ್ಯರೆ ಮನುಷ್ಯರಿಗೆ ಬ ಇರ್ತಕ್ಕಂತಹ ಒಂದು ಕೆ ಆಸೆ ಆಕಾಂಕ್ಷೆಗಳು ಅವರಿಗೂ ಇರುತ್ತೆ ಒಬ್ಬ ರೈತ ಅಂತಕ್ಷಣ ಪಾಪ ಆತಗೆ ಏನು ಇಲ್ಲ ಅಂತ ಅಲ್ಲ ಆಸೆಗಳು ಇದ್ದೆ ಇರ್ತದೆ ಆ ಆಸೆಗಳನ್ನು ಈಡೇರಿಸ್ಬೇಕು ಅಂತ ಸ್ವಲ್ಪ ಸರ್ಕಾರದವರು ಅನೇಕ ರೀತಿಯ ಅವರಿಗೆ ಅನುಕೂಲಗಳನ್ನ ಮಾಡಿಕೊಟ್ರೆಪ ನ ಅವ್ರಿಗೆ ಸರ್ಕಾರ ಯಾವುದೇ ರೀತಿಯ ಬೇರೆಯವರಿಗೆಲ್ಲ ಪೆನ್ಷನ್ಗಳು ಮಾಡಿದ್ದಾರೆ ಒಬ್ಬ ರೈತ ನಿಜ್ವಾದ ರೈತ ನಾನು ಹೇಳ್ತಾರೋದು ಬೆಳೀತ ಬೆಳೀತಕಂತಹ ರೈತನಿಗೆ ಅವ್ರು ಪ್ರತಿ ತಿಂಗ್ಳು ಒಂದು ರೀತಿಯ ಒಂದು ಪೆನ್ಷನ್ ಥರ ಕೊಟ್ಟುಬಿಟ್ರೆ ಒಬ್ಬ ರೈತನಿಗೆ ಮಾತ್ರ ನಾನು ಹೇಳ್ತಾಯಿರೋದು ಒಬ್ಬ ಕೆಲಸಗಾರನಾಗಿ ಅವ್ನು ಹೊಲ ಮನೆ ಇರ್ತಕಂಥವ್ನಿಗಲ್ಲ ನಾನು ಹೇಳೋದು ಒಬ್ಬ ಬಡ ರೈತನಿಗೆ ಊರಲ್ಲಿ ಹಳ್ಳಿಗಳಲ್ಲಿ ಮಾಡ್ತಕಂಥ ರೈತನಿಗೆ ಅವರೇನಾದ್ರೂ ಕೊಟ್ಟರು ಅಂದರೆ ನಿಜವಾಗಿಯು ಅವ್ನು ಮನೆ ಇಡೀ ಕುಟುಂಬ ಬಹಳಷ್ಟು ಕುಟುಂಬದ ಬಗ್ಗೆ ಮಾತ್ರ ಆತಗೆ ಯಾವುದೇ ರೀತಿಯ ಆಲೋಚನೆಗಳು ಇರೋದಿಲ್ಲ ಈ ರೀತಿ ಒಂದು ಕೇಂದ್ರದಿಂದ ಬರ್ತಕ್ಕಂಥ ಕೆಲವು ಇದಾವೆ ಅದು ವರ್ಷಕ್ಕೆ ಅಂತ ಬರುತ್ತೆ ನಾನು ಆ ರೀತಿ ಹೇಳ್ತಾ ಇಲ್ಲ ವರ್ಷಕ್ಕೆ ಬಂದರೆ ಅದು ಕೇವಲ ವರ್ಷಕ್ಕೆ ಮಾತ್ರ ಸೀಮಿತ ಆಗಿರ್ತದೆ ಪ್ರತಿ ತಿಂಗ್ಳು ಅವ್ರು ಪೆನ್ಷನ್ ಥರ ಆ ವ್ಯಕ್ತಿಗೆ ಮನೆ ಕುಟುಂಬಕ್ಕೆ ಏನು ಬೇಕು ಅದನ್ನು ಕೊಟ್ಟರೆ ಅಂದರೆ ಎಣ್ಣೆಯಾಗಿರ್ಬೌದು ಅಥ್ವ ಪುಡಿ ಅಂದರೆ ಅಡುಗೆಗೆ ಅವ್ರು ಸಾಕಷ್ಟು ಇದಾವೆ ಮನೆ ಸಾಮಾನುಗಳಿಗೆ ಏನು ವ್ಯವಸ್ಥೆ ಇದೆ ಆ ರೈತನಿಗೆ ಆ ಮನೆಗೆ ಸಾಕುವಂಥ ಸಾಮಾನುಗಳೊಂದ್ ವ್ಯವಸ್ಥೆಯನ್ನು ಮಾಡ್ಕೊಟ್ಬಿಟ್ಟರೆ ಆ ಒಂದು ರೈತ ಆತ್ಮಹತ್ಯೆ ನಿಜವಾಗಿಯು ಮಾಡಿಕೊಳಲ್ಲ ಯಾಕೆಂದರೆ ಅವನಿಗೆ ಪ್ರತಿ ತಿಂಗಳು ನನಗ್ ಬರುತ್ತೇ ಅಂತಕಂಥ ಒಂದು ಧೈರ್ಯ ಅವ್ನಿಗೆ ಸ್ಥೈರ್ಯ ಆ ಮನೆ ಕುಟುಂಬದ ಒಂದು ಮನುಷ್ಯ ಮನೆಯವರಿಗೆ ಧೈರ್ಯ ಅನ್ನೋದು ಇರುತ್ತೆ ಅವರು ನಿಜವಾಗಿಯೂ ಸುಖವಾಗಿ ಅವ್ರ ಹಳ್ಳಿಗಳಲ್ಲಿ ಅವ್ರ ಜೀವನವನ್ನ ಮಾಡ್ಬೌದು ಆಮೇಲೆ ಅಕಸ್ಮಾತ್ ಅವ್ರು ಬೆಳೆದ್ರೆ ನಿಮ್ಮ ನಿಮ್ಮ ಸರ್ಕಾರದ ಸಾಲಗಳನ್ನ ತೀರಿಸ್ತಾರೆ ಅವ್ರಿಗೆಷ್ಟು ಬೇಕೋ ಅವ್ರು ಅಷ್ಟನ್ನು ಇಟ್ಕೊತಾರೆ ಎಷ್ಟೋ ಜನ ಎಷ್ಟೋ ರೀತಿಯ ಹಣಗಳನ್ನು ಇಟ್ಕೊಂಡಿದಾರೆ ಆದರೆ ರೈತ್ರು ಮಾತ್ರ ನಿಜವಾಗಿಯೂ ಒಂದು ಸಹ ಇದು ರೀತಿನ ಅವ್ರು ಅಲ್ಲಿ ಡೆಪಾಸಿಟ್ಗಳು ಅಂತಕಂಥದ್ದು ಕಂಡೆಯಿಲ್ಲ ಸಾಲ ಕಂಡಿದ್ದಿವಿ ಹೊರತಾಗಿ ಯಾವುದೇ ರೀತಿಯ ಡೆಪಾಸಿಟ್ಗಳನ್ನು ಯಾರು ಕಂಡಿಲ್ಲ ಹಳ್ಳಿಗಳಲ್ಲಿ ಇದುವರೆಗು ರೈತರು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತಕಂಥದ್ದು ನಮ್ಮಲ್ಲಿ ಬರಬೇಕು ಬಂದರೆ ಮಾತ್ರ ಅವಾಗವು ಆ ರೈತ ಎಲ್ಲ ಮನುಷ್ಯನ್ ಥರ ಆಗ್ತನೆ ಅವನು ಬೆಳೆಗಳನ್ನು ಬೆಳೀತಾನೆ ಮತ್ತು ಖಾಲಿ ಖಾಲಿ ಎಷ್ಟೋ ಭೂಮಿಗಳ್ ಬಿದ್ದಾವೆ ಆ ಭೂಮಿಯನ್ನ ನೀನು ನಡೆಸಪ್ಪ ಅಂತ ಹೇಳಿ ಅವರಿಗು ಕೊಟ್ಟರೆ ಅವನು ಅದನ್ನು ನಡೆಸ್ತಾನೆ ತನ್ನ ಹೊಲ ನಡೆಸ್ಕೊತಾನೆ ಒಂದು ಬೆಳೆ ಚೆನ್ನಾಗಿ ಬೆಳಿತದೆ